ನನ್ನ ಅತ್ಯಂತ ದೊಡ್ಡ ಸಾಮರ್ಥ್ಯವೆಂದರೆ ನನಗೆ ನನಗೆ ಉತ್ತಮ ನಾಯಕತ್ವ ವಿದೆ ಏಕೆಂದರೆ ನಾನು ಈ ಜಗತ್ತಿನಲ್ಲಿ ಎಲ್ಲ ಥರದ್ದು ಅಂದರೆ ಯಾವ ಥರ ಅಂದರೆ ಈ ಜಗತ್ನಲ್ಲಿ ನನಗೆ ಒಂಥರ ನಾಯಕತ್ವನಾ ಕ್ವಾಲಿಟಿ ಅಂದರೆ ಒಂದು ಅಂಶ ನನ್ನಲ್ಲಿದೆ ಲೈಕ್ ಅದೇ ನನಗೆ ದೊಡ್ಡ ಶಕ್ತಿ ಅಂತ ಲೈಕ್ ನಾನು ಹೆಂಗೆ ಅಂದರೆ ನಾಯಕತ್ವ ಏನು ಅಂದರೆ ನಾನು ಹೇಳ್ತೀನಿ ನೋಡಿ ಮೊದಲನೇದಾಗಿ ಒಬ್ಬ ವ್ಯಕ್ತಿನ ನೀವು ಯಾವ ಥರ ಮನ ಒಲ್ಸಿ ಅವ್ರ ಹತ್ರ ಕೆಲಸ ಮಾಡ್ಸ್ಕೊಳ್ತೀರ ಇಲ್ಲ ಅವರಿಗೆ ಯಾವ ಥರ ನೀವು ಮೋಟಿವೇಟ್ ಮಾಡ್ತೀರ ಅವ್ರ ಆ ಥರ ಯಾವ ಥರ ಇಲ್ಲಿ ವರ್ಕ್ ಮಾಡ್ತಾರೆ ಸೊ ಅದು ನಿಮಗೆ ನಾಯಕತ್ವ ಅಂದರೆ ಫೀಲಾಗುತ್ತೆ ನಾಯಕತ್ವದಲ್ಲಿ ಯಾಥರ ಅಂದರೆ ಈಗ ಒಂದು ಗುಂಪಿನ ಜನ ಇರುತ್ತೆ ಆ ಗುಂಪಿನ ಜನಗಳು ಯಾವ ಥರ ಮೋಟಿವೇಟ್ ಮಾಡಿ ಅವ್ರನ್ನ ಯಾವ ಥರ ಕೆಲಸ ಮಾಡ್ಸ್ಕೊಳ್ತಾರೆ ಯಾವಾಗ ಗುಂಪನ್ನ ಗುಟ್ಟು ಗೂಡಿಸಿ ಒಬ್ಬ ನಾಯಕತ್ವನಾಗಿ ನಾಯಕತ್ ನಾಯಕತ್ವವನ್ನು ಒಲ್ ವಹ್ಸಿ ಅಲ್ಲಿ ನಾವು ಯಾವ ಥರ ಯೂಸ್ ನಮ್ಮಲ್ಲಿ ನಾವು ನಮ್ಮಲ್ಲಿ ನಾವು ಅಂದ್ಕೊಂಡು ಯಾವ ಥರ ನಾವು ಜೀವನ ಸಾಗಿಸ್ತೀವೊ ಅದು ನಾಯಕತ್ವ ದೊಡ್ಡ ನನ್ನ ಸಾಮರ್ಥ್ಯ ಮುಂದೆ ಇನ್ನೊಂದು ಸಾಮರ್ಥ್ಯ ಅಂದರೆ ನನಗೆ ಯಾವುದೇ ಥರ ತೊಂದರೆ ಬಂದರೂ ನಾನು ಫೇಸ್ ಮಾಡೋಕೆ ರೆಡಿ ಇರ್ತಿನಿ ಹೀಗೆಯೇ ಯಾವುದೇ ಥರದ್ದು ಏನೇ ಒಂದು ಪ್ರಾಬ್ಲಮ್ ಏನೇ ಒಂದು ಕೆಟ್ಟದಾಗಲಿ ಒಳ್ಳೆಯದಾಗ್ಲಿ ಏನೇ ಪ್ರಾಬ್ಲಮ್ ಬಂದರು ನಾನು ಅದನ್ನ ಫೇಸ್ ಮಾಡೋಕೆ ರೆಡಿ ಇರ್ತೀನಿ ಸೊ ಅದು ನನಗೊಂದು ದೊಡ್ಡ ಸಾಮರ್ಥ್ಯವಾಗಿದೆ ಮತ್ತು ಇನ್ನೊಂದೇನೆಂದ್ರೆ ನಾನು ಈಗ ನನಗೆ ನಾನೇ ಮೋಟಿವೇಟ್ ಆಗ್ತಾಯಿರ್ತೀನಿ ನನಗೆ ನಾನೇ ಅಂದರೆ ಸೆಲ್ಫ್ ಮೋಟಿವೇಟೆಡ್ ಆ ಥರ ಯಾವ ಥರ ಅಂದರೆ ನಮ್ಮಲ್ಲಿ ನಾವೇ ಯಾವುದು ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತ ನಮಗೆ ಅನ್ನಿಸ್ತಾಯಿದ್ರು ಬಟ್ ಇಲ್ಲ ನಿನ್ನ ಕೈಯ್ಯಲ್ಲಿ ಆಗುತ್ತೆ ನಿನ್ನ ಕೈಯ್ಯಲ್ಲಿ ಏನೋ ಒಂದು ಮಾಡೋಕೆ ಆಗುತ್ತೆ ಬಟ್ ಈ ಥರದನ್ನ ನಮ್ಮಲ್ಲಿ ನಾವೇ ನಾವು ತೀರ್ಮಾನ ಮಾಡಿ ನಮ್ಮಲ್ಲಿ ನಾವೇ ಯಾವ ಥರ ಮುಂದುವರಿತೀವೊ ಅದು ಮೀನ್ಸ್ ನಮಗೆ ನಾವೇ ಮೋಟಿವೇಟ್ ಆಗದೇನೆ ಸೆಲ್ಫ್ ಮೋಟಿವೇಷನ್ ಆ ಥರದ್ದು ನೆಕ್ಷ್ಟ್ ನನಗೆ ಇನ್ನೊಂದು ಸ್ಕಿಲ್ ಅಂದರೆ ನನಗೆ ಹೀಗೆ ಈಗ ಒಂದು ಏನೇ ಒಂದು ಪ್ರಾಬ್ಲಮ್ ಬಂದರು ಏನೇ ಬಂದರು ನಾನು ಹೆದುರ್ಕೊಳಲ್ಲ ಲೈಕ್ ಈಗ ಭಯ ಆಗಲ್ಲ ಭಯ ಇರುತ್ತೆ ನಾನೇನಾದ್ರು ಮಾಡಬೇಕಾದ್ರೆ ಭಯನೇ ಆಗಲ್ಲ ನನಗೆ ಭಯ ಆಗಿಲ್ಲ ಅಂದರೆ ನಾವು ಯಾವ ಥರ ಜೀವನ ನಡೆಸ್ತೀವೊ ಆರಾಮಾಗಿ ನಡೆಸ್ಬೋದು ಈಗ ಅವ್ರೇನಂದ್ಕೊಳ್ತಾರೊ ನನ್ಗೆ ಅವರಿಂದ ಏನು ಪ್ರಾಬ್ಲಮ್ ಆಗುತ್ತೊ ಇಲ್ಲ ನೀವು ಇನ್ನೇನು ಅಂದ್ಕೊಳ್ತೀಯೊ ಆ ಥರ ಎಲ್ಲ ಅಂದ್ಕೊಳ್ಳೊದೆಲ್ಲ ನನ್ಗೆ ಅದೆಲ್ಲ ಗೊತ್ತಾಗಲ್ಲ ನಾನಿರೋದು ನನ್ನ ಕೆಲಸ ನಾನು ಮಾಡ್ತೀನಿ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಇದು ನನ್ನ ಸಾಮರ್ತ್ಯ ಇದನ್ನ ನನ್ನ ಸಾಮರ್ಥ್ಯ ಅಂದರೆ ನನಗೆ ಮೈನಾಗಿ ಈ ಪುಸ್ತಕಗಳು ಓದೋದು ನನಗೆ ಸಾಮರ್ಥ್ಯ ಚೆನ್ನಾಗಿದೆ ಲೈಕ್ ಯಾವ ಥರ ಅಂದರೆ ನಾನು ಎಲ್ಲ ಥರ ಬುಕ್ಸ್ ಓದ್ತೀನಿ ಬುಕ್ಸ್ ಓದಿ ವರ್ಕ್ಸ್ ನಾಲೆಡ್ಜ್ ತಿಳ್ಕೊಳ್ತೀನಿ ನನ್ನ ಸಾಮರ್ಥ್ಯ ಅನ್ನೋದು ನಂಗೆ ಹೊಸತು ತಿಳ್ಕೊಳ್ಳೊದೇನಾದ್ರು ಒಂದು ಕ್ಯೂರಾಸಿಟಿ ಲೈಕ್ ಕುತೂಹಲ ಯಾವ್ಯಾವ ಥರ ಹೊಸ ವಿಷಯಗಳ್ನ ನಾನು ತಿಳ್ಕೊಳ್ತೀನಿ ಇದು ನನಗೆ ಕುತೂಹಲ ತಿಳ್ಕೊಂಡು ಯಾವ್ಯಾವ ಥರ ಏನೇನು ಮಾಡ್ತೀನಿ ಸೊ ಇದು ನನ್ನ ಕುತೂಹಲ ಮತ್ತೆ ಹಾಗೆ ಯಾವ್ಯಾವ ಥರ ನಾವು ಪ್ರಪಂಚದಲ್ಲಿ ಜೀವನ ಮಾಡಬೇಕು ಯಾವ್ಯಾವ ಥರ ಕಷ್ಟ ಸನ್ನಿವೇಶ ಕಷ್ಟ ಸನ್ನಿವೇಶದಲ್ಲಿ ನಾನು ಬೇಕಾದರೆ ನನ್ನ ಬೇಕಾದರೆ ನೀವು ಕಷ್ಟ್ದಲ್ಲಿದ್ದಾಗಲೂ ನಾನು ಎಲ್ಪ್ ಮ ಅಂದರೆ ನಾನು ಫುಲ್ಲು ಬಡತನದಲ್ಲೆ ಬೇಕಾದರೆ ಇರೋಕೆ ರೆಡಿ ಇದ್ದೀನಿ ಬಟ್ ನಾನು ಶ್ರೀಮಂತಿಕೆಯಲ್ಲೆ ಇರೋಕೆ ರೆಡಿ ಇರ್ತೀನಿ ಸೊ ನಾನು ಯಾವ್ಡ್ರಲ್ಲಿ ಬೇಕಾದರೂ ಲೈಫ್ನ ಬ್ಯಾಲನ್ಸ್ ಮಾಡ್ಬೋದು ಇನ್ನು ಬಿಡಿ ನನ್ನ ಸಾಮರ್ಥ್ಯ ಅಂದರೆ ನನಗೆ ಈ ಓದೊ ವಿಷ್ಯದಲ್ಲಿ ಬಂದರೆ ನನಗೆ ಚೆನ್ನಾಗಿ ಓದಿದ್ದೆಲ್ಲ ತಲೆಗೆ ಹತ್ತಿ ಸೊ ಅದು ನನ್ನ ಸಾಮರ್ಥ್ಯ ನಾನು ಚೆನ್ನಾಗಿ ಬರಿತೀನಿ ಚೆನ್ನಾಗಿ ಓದ್ತೀನಿ ಮತ್ತೆ ನನಗೇನು ಎಕ್ಸಾಮ್ ಟೈಮಲ್ಲೆಲ್ಲ ಮರ್ತೋಗೋದು ಅದೆಲ್ಲ ನನಗೇನು ಇಲ್ಲ ಬಟ್ ನನ್ನ ಸಾಮರ್ಥ್ಯ ಚೆನ್ನಾಗಿದೆ ಮತ್ತೆ ಇನ್ನೊಂದು ಏನೋ ನಮಗೆ ಬೇರೆದವ್ರು ಇನ್ಫ್ಲುಯೆನ್ಸ್ ಮಾಡಲ್ಲ ನಾನು ನನ್ನ ಮಾತು ನಾನೇ ಕೇಳೋದು ಬೇರೆ ಯಾರೂ ಇನ್ಫ್ಲುಯೆನ್ಸ್ ಮಾಡೋಕೆ ಬಂದರೂ ಮಾಡೋಕ್ಕಾಗಲ್ಲ ನನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಬೇರೆಯವರಿಗೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ ಇದು ನನ್ನ ಸಾಮರ್ಥ್ಯ ಮತ್ತೆ ಏನೋ ನನ್ನ ದೌರ್ಬಲ್ಯಗಳು ಅಂದರೆ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಒಂದಲ್ಲ ಒಂದು ದೌರ್ಬಲ್ಯಗಳು ಇರಲೇಬೇಕು ನನಗೆ ಕೋಪ ಜಾಸ್ತಿ ಕೋಪ ಅಂದರೆ ಈಗ ಕೋಪ ಬಂದರೆ ನನ್ನ ಮಾತು ನಾನೆ ಕೇಳಲ್ಲ ಒಂದೊಂದ್ಸಲ ಸಿಟ್ಟಲ್ಲಿ ರೇಗೆ ಬಿಡ್ತೀನಿ ಯಾವ ಥರ ಅಂದರೆ ಈಗ ಗಾಡಿ ಓಡಿಸಿರ್ತೀನಿ ಯಾರೊ ಒಬ್ಬ ಬರ್ತಾನೆ ಅವ್ನ ಪಾಡಿಗೆ ಅವ್ನು ಹೋಗ್ತಿರ್ತಾನೆ ಅವ್ನು ಏನೊ ಸಡನ್ನಾಗಿ ಬ್ರೇಕ್ ಅದೇನೊ ನಂಗೆ ಡಿಸ್ಟರ್ಬ್ ಮಾಡಿದರೆ ನನಗೆ ಕೋಪ ಬರುತ್ತೆ ನನಗೆ ಕೋಪ ಬರೋದೆ ನನ್ನ ದೊಡ್ಡ ದೌರ್ಬಲ್ಯ ಅಂತೀನಿ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತೇನಿಲ್ಲ ಬಟ್ ನನ್ಗೆ ತುಂಬ ಕೋಪ ಸಿಟ್ಟಲ್ಲಿ ನಾನು ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ ಸೊ ಇದೊಂದು ನನ್ನ ಮೈನ್ ಪ್ರಾಬ್ಲಮು ಇನ್ನು ಮಿಕ್ಕಿದ್ದೆಲ್ಲ ಹೇಳೋಕ್ಕೋದ್ರೆ ಈ ದೌರ್ಬಲ್ಯಗಳಿಂದ ಮನಸ್ಗಳು ನಮ್ಮ ಮನಸ್ಸಿಗೆ ನಮಗೆ ಹೊಡೆತ ಬೀಳ್ತಾಯಿರುತ್ತೆ ಥೂ ಏನಾಯಿತೋ ಥೂ ಅವ್ರು ಏನು ಅಂದ್ಕೊಳ್ತಾರೊ ಸೊ ಈ ಥರ ನಮಗೆ ನಮಗೆ ದೌರ್ಬಲ್ಯ ಬರುತ್ತೆ ಸುಮ್ಮನೆ ನಾವು ಅಂದ್ಕೊಳ್ಬೋದು ಏ ಬಿಡಪ್ಪ ಏನು ಆಗಲ್ಲ ಆ ಥರ ಅಂತ ಅಂದ್ಕೊಂಡ್ರೂ ಇಲ್ಲ ನೀನು ಮಾಡೊದೇ ಹಿಂಗೆ ಹಂಗಿಂಗೆ ಅಂತ ಸೊ ಈ ಥರ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಇವೆಲ್ಲ ಬೇಡ ಸುಮ್ಮನೆ ಏನಕ್ಕೆ ಕೋಪೆಲ್ಲ ಕಡ್ಮೆ ಮಾಡ್ಕೊಳ್ಬೇಕು ಇದು ನನ್ನ ಮೈನ್ ದೌರ್ಬಲ್ಯ ಆ ಮೇಲೆ ನನಗೆ ಇನ್ನೊಂದು ಏನೆಂದ್ರೆ ದೌರ್ಬಲ್ಯ ಅಂದರೆ ಲೈಕ್ ನನ್ನ ತುಂಬ ಕಾನ್ಫಿಡೆನ್ಸ್ ಇರೋದು ನನಗೆ ಇದು ನನ್ನ ಕೈಯ್ಯಲ್ಲಿ ಆಗೇ ಆಗುತ್ತೆ ಅಂತ ಅದು ಆಗುತ್ತೊ ಬಿಡುತ್ತೊ ಸೆಕೆಂಡ್ರಿ ಬಟ್ ನನ್ಗೆ ಅದು ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಏ ಇಲ್ಲಪ್ಪ ನಾನು ಮಾಡೇ ಮಾಡ್ತೀನಂತ ಅದು ನನಗೆ ತುಂಬ ಇದೆ ಅದಕ್ಕೋಸ್ಕರ ನ ಯೋಚನೆ ಮಾಡಿದೆ ಸುಮ್ಮನೆ ನಾನು ಜಾಸ್ತಿ ನನಗೆ ನಾನೇ ಮೋಟಿವೇಟಾದ್ರೆ ಅದು ಆ ಥರದ್ದು ನನಗೆ ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ನಾವು ಎಷ್ಟರಲ್ಲಷ್ಟು ಬೇಕೊ ಯೂಸ್ ಮಾಡಬೇಕು ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ನಮಗೆ ತಲೆ ಕೆಡುತ್ತೆ ಸೊ ಇದು ನನ್ನ ದೌರ್ಬಲ್ಯ ಆಮೇಲೆ ನನ್ನ ದೌರ್ಬಲ್ಯ ಅಂದರೆ ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀನಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಯಾವ ಥರ ಪ್ರಾಬ್ಲಮ್ ಸೊ ಇದು ನನ್ನ ದೌರ್ಬಲ್ಯ ಇಷ್ಟು ನನ್ನ ದೌರ್ಬಲ್ಯ ಮತ್ತೆ ನನ್ನ ಸಾಮರ್ಥ್ಯಗಳು